ಹಲೋ ಹೇಳಿ ಹಲೋ ಇದು ಗ್ರಂಥಾಲಯದಿಂದ ಮಾತಾಡುದು ಯಾರು ಮಾತಾಡ್ತಿರುದು

ಯಾವ ಪುಸ್ತಕ ಬೇಕಿತ್ತು ನಿಮಗೆ ಯಾವ ಕಾದಂಬರಿ ಅಂದರೆ ಯಾವುದು ಯಾರದ್ದು ಅಂತ ಒಂದು ಹಾಗೆ ಅವರದು ಬೇಕಿತ್ತಾ ಅ ಹಾಗಾದ್ರೆ ನೀವು ಮೊದಲು ಬಂದು ಇಲ್ಲಿ ನಿಮ್ಮದು ಹೆಸರನ್ನು ನೊಂದಣಿ ಮಾಡ್ಬೇಕಾಗ್ತದೆ ಹಾಗೆ ನಾನು ನಿಮಗೆ ಒಂದು ಗುರುತಿನ ಚೀಟಿಯನ್ನು ಕೊಡ್ತೇನೆ ಆದ್ಮೇಲೆ ನೀವು ಪುಸ್ತಕವನ್ನ ತಗೊಂಡು ಹೋಗ್ಬೋದು ಅಂದರೆ ಒಂದು ಹತ್ತು ದಿವಸಕ್ಕೆ

ಇಲ್ಲ ಇಲ್ಲ ಇದು ಸರ್ಕಾರದಿಂದ ಇರುವ ಗ್ರಂಥಾಲಯ ಆಗಿರುದರಿಂದ ಇದಕ್ಕೆ ಯಾವುದೇ ರೀತಿಯ ಹಣ ಪಾವತಿಸ್ಲಿಕ್ಕೆ ಇಲ್ಲ ಆದರೆ ನೀವು ಒಮ್ಮೆ ತಗೊಂಡೋದ ಪುಸ್ತಕವನ್ನು ಹತ್ತು ದಿವಸಕ್ಕೆ ಮಾತ್ರ ಕೊಡುದು ನಾವು ನೀವು ಮತ್ತೆ ನಿಮಗೆ ಅದೇ ಪುಸ್ತಕ ಬೇಕಾದರೆ ನೀವು ಪುನಃ ಹತ್ತು ದಿವ್ಸಕ್ಕೆ ಒಮ್ಮೆ ಬಂದು ಅದನ್ನು ಮರುನೊಂದಣಿ ಮಾಡ್ಬೋದು ಅಥವಾ ಅದನ್ನು ಹಿಂದೆ ಕೊಟ್ಟು ಆ ಮರುನೊಂದಣಿ ಮಾಡ್ಬೇಕಾಗ್ತದೆ ಅದೇ ಪುಸ್ತಕ ನಿಮಗೆ ಬೇಕಾದರೆ ಇಲ್ಲದರೆ ಅದನ್ನು ಹಿಂದೆ ಕೊಟ್ಟು ಬೇರೆ ಪುಸ್ತಕ ತಕೋಬೌದು ಹಾಂ ಹೌದು ಹೌದು ಏಕಂದರೆ ನಾವು ಅದಕ್ಕಿಂತ ಜಾಸ್ತಿ ಕೊಡುದಿಲ್ಲ ನಿಮಗೆ ಅದೇ ಪುಸ್ತಕ ನಿಮಗೆ ಪುನಃ ಬೇಕಾದರೆ ನೀವು ಪುನಃ ಬಂದು ಮರು ನೊಂದಣಿ ಮಾಡಿ ತಕೊಂಡು ಹೋಗ್ಬೇಕ್ ತಗೊಂಡು ಹೋಗ್ಬೇಕಾಗ್ತದೆ ಮತ್ತೆ ಆ ಪುಸ್ತಕವನ್ನು ಜಾಗ್ರತೆಯಿಂದ ಇಡ್ಬೇಕು ನೀವು ಹಿಂದೆ ಕೊಡು ಹಣ ಪಾವತಿಸಲಿಕ್ಕೆ ಮೊದಲು ಇಲ್ಲ ಅದು ನೀವು ಆ ಪುಸ್ತಕವನ್ನು ಹಿಂದೆ ಕೊಡದಿದ್ದರೆ ನೀವು ಆ ಪುಸ್ತಕದ ಬೆಲೆಯನ್ನ ಕೊಡ್ಬೇಕಾಗ್ತದೆ ಹಾಗಾಗಿ ನಾವು ಹತ್ತು ದಿವಸಕ್ಕೆ ಮಾತ್ರ ಕೊಡುದು ಮತ್ತು ಅದು

ಆ ಇದೆ ಇದೆ ಆ ಎಲ್ಲ ರೀತಿಯ ಲೇಖನಗಳು ಕಾದಂಬರಿಗಳು ಕವಿತೆಗಳು ಎಲ್ಲ ಸಿಗ್ತದೆ ಇಲ್ಲಿ ದಿನಪತ್ರಿಕೆಗಳು ನಿಮಗೆ ಇಲ್ಲಿಯೆ ಬಂದು ಪುನಃ ಓದ್ಬೋದು ಬೆಳಗ್ಗೆ ಹಾಂ ಹಾಂ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೆ ರಜೆ ಆದಿತ್ಯವಾರ ರಜೆ ಮತ್ತು ಸರ್ಕಾರಿ ರಜೆಗಳು ರಜೆ ರಜ ದಿನ ಹ್ಞೂ ಮತ್ತು ಕಾದಂಬರಿ ಆ ಇದೆ ಕಾದಂಬರಿಗಳೆಲ್ಲ ಇದೆ ನಿಮಗೆ ಬೇಕಾದದು ಒಮ್ಮೆ ಬಂದು ನೋಡಿ ಅಂದರೆ ನಿಮಗೆ ಬೇಕಾದದ್ದು ಇದ್ದರೆ ತಕೊಂಡೋಗಿ ಹಾಗೆ

ಹ್ಞಾ ಆಯಿತು ಆಯಿತು ಆಯಿತಲ್ಲ ಮತ್ತು ಬೇರೆ ಏನಾದರು ಇತ್ತ ನಿಮಗೆ ಇಂಥದ್ದು ಕೊಷನ್ಸ್ ಏನಾದರೂ ಕೇಳಲಿಕ್ಕಿತ್ತಾ ಪ್ರಶ್ನೆಗಳು ಏನಾದರು ಇತ್ತಾ ಆಯಿತು

ಹಾಂ ಬಾಯ್